ಪೇಟೆ ಹಳ್ಳಿ ನಗರವನ್ನು ಇನ್ನಷ್ಟು ಚೆನ್ನಾಗಿಡಲು ವೈದ್ಯಕೀಯ ಸೇವೆ ಬಗ್ಗೆ ಹೇಳುವುದಿದ್ದರೆ ವೈದ್ಯಕೀಯ ಸೇವೆಯು ಇಲ್ಲಿ ಬೇಕಾದ ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಗಳು ಇರುವುದಿಲ್ಲ ಅದರಿಂದ ಜನ್ರಿಗೆ ಏನಾದ್ರೂ ಅಪಘಾತ ಅಥವಾ ಏನಾದ್ರೂ ಎಮರ್ಜೆನ್ಸಿ ಸೀರಿಯಸ್ಸಾದರೆ ಪಕ್ಕದ ಊರಿಗೆ ದೊಡ್ಡ ನಗರಕ್ಕೆ ಹೋಗಬೇಕು ಒಂದು ಉಡುಪಿ ಇಲ್ಲವೇ ಮಂಗಳೂರು ಈ ಥರ ಆ ಕಡೆ ಹೋಗಬೇಕಾಗುತ್ತದೆ ಸದ್ಯಕ್ಕೆ ನಮಗೆ ಹತ್ತಿರವಾಗಿರುವಂಥ ಆ ಒಂದು ಪೇಟೆಯಲ್ಲಿರುವಂಥ ಆಸ್ಪತ್ರೆಗೆ ಹೋದರೆ ಅಲ್ಲಿ ಫಸ್ಟ್ಏಡ್ ಆ ಥರ ಎಮರ್ಜೆನ್ಸಿಗೆ ಬೇಕಾದ ಟ್ರೀಟ್ಮೆಂಟನ್ನು ಮಾಡಿ ಮತ್ತೆ ನೀವು ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತೆಲ್ಲ ಕಳಿಸ್ತಾರೆ ಇದರಿಂದ ನಮಗೆ ತುಂಬ ಅನನುಕೂಲವಾಗುತ್ತದೆ ವೈದ್ಯಕೀಯ ಸೇವೆ ಸಂಪೂರ್ಣ ಒಂದೇ ಜಾಗದಲ್ಲಿ ಸಿಗದೇ ನಾವು ಪರದಾಡುವಂತಹ ಪರಿಸ್ಥಿತಿ ಬರುತ್ತದೆ ಇದರಿಂದ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸರಕಾರ ಬೇಕಾದ ರೀತಿಯಲ್ಲಿ ಒದಗಿಸಿಕೊಡ್ಬೇಕು ಇವಾಗ ಉಡುಪಿ ಮತ್ತು ಮಂಗ್ಳೂರು ಇದರ ಮಧ್ಯೆ ಸುರತ್ಕಲ್ ಒಂದು ಬಿಟ್ಟರೆ ಈ ಪಡುಬಿದ್ರೆ ಮಧ್ಯೆ ಯಾವುದೇ ದೊಡ್ಡ ವೈದ್ಯಕೀಯ ಸೇವೆ ಅಥವಾ ವೈದ್ಯಕೀಯ ಆಸ್ಪತ್ರೆ ಇರುವುದಿಲ್ಲ ಆ ದೊಡ್ಡ ಒಂದು ಆಸ್ಪತ್ರೆ ಇದ್ದರೆ ಇಲ್ಲಿ ಜನರಿಗೆ ಬೇಕಾದಂತಹ ವ್ಯವಸ್ಥೆ ಸಿಕ್ಕಿದರೆ ಇಲ್ಲೇ ಅವರಿಗೆ ಆ ವೈದ್ಯಕೀಯ ಸೇವೆಯನ್ನು ಪಡೆಯಲು ಅವಕಾಶ ಸಿಕ್ಕಿದಂತಾಗುತ್ತದೆ ಇದಕ್ಕೆ ಬೇಕಾದಂಥ ನುರಿತ ವೈದ್ಯರ ವೈದ್ಯರನ್ನು ಅಲ್ಲೇ ಇಟ್ಟು ಅವರಿಂದ ಸೇವೆ ಪಡೆದ್ಕೊಳ್ಲಿಕ್ಕೆ ನಮಗೆ ಅನುಕೂಲವಾಗುತ್ತದೆ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯಿಂದ ಕಾರ್ಕಳಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ಯಾವುದೇ ಆಸ್ಪತ್ರೆ ಇಲ್ಲದೆ ಜನರು ತುಂಬ ಪರದಾಡುವಂತಹ ಪರಿಸ್ಥಿತಿ ಬರುತ್ತದೆ ಯಾವುದೇ ಒಂದು ಎಮರ್ಜೆನ್ಸಿ ಅಪಘಾತವಾದಲ್ಲಿ ಉಡುಪಿ ಇದು ಅಥವಾ ಮಂಗಳೂರ್ಗೆ ಕೊಂಡೊಯ್ಯಬೇಕಾಗುತ್ತದೆ ಇಂತಹ ಒಂದು ಒಂದು ವೈದ್ಯಕೀಯ ಸೇವೆ ಇದ್ದರೆ ಉಡುಪಿ ಅಂಥ ಸಿಟಿಯಲ್ಲಿದ್ದರೆ ಅಲ್ಲೊಂದು ಏಳೆಂಟು ಹತ್ತು ಕೂಡ ಇರ್ಬೋದು ದಾರಿ ಮಧ್ಯದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇರುವುದಿಲ್ಲ ಇದರಿಂದ ನಮಗೆ ತುಂಬ ಅಸಹಾಯಕತೆ ಅಥವಾ ಒಂದು ವೈದ್ಯಕೀಯಕ್ಕೆ ಒಂದು ಗಂಟೆ ಎರಡು ಗಂಟೆ ಎಮರ್ಜೆನ್ಸಿ ಪೇಷೆಂಟನ್ನು ಕೊಂಡು ಹೋಗುವಾಗ ಅಷ್ಟು ಸಮಯವಾಗುತ್ತದೆ ಇದರಿಂದ ಅಷ್ಟು ಹೊತ್ತಿಗೆ ಏನು ಹೆಚ್ಚು ಕಡ್ಮೆ ಆಗಬೌದು ಯಾವುದೇ ಒಂದು ರೋಗಿಗೆ ಅಥವಾ ಅಪಘಾತ ಆದವರಿಗೆ ಹೆಚ್ಚು ಕಮ್ಮಿ ಆಗಬೌದು ಈ ಇದನ್ನು ಇದರಿಂದ ನಾವು ಆಸೆ ಸೌಲಭ್ಯವನ್ನು ಪಡೆಯಬೇಕಿದ್ದರೆ ಮತ್ತು ರಸ್ತೆ ಮಧ್ಯದಲ್ಲಿ ಅಂದರೆ ಒಂದು ಮಂಗಳೂರು ಉಡುಪಿ ಮಧ್ಯೆ ಒಂದು ದೊಡ್ಡ ಆಸ್ಪಿಟಲ್ ಇದ್ದರೆ ಎಲ್ಲ ಸೌಕರ್ಯ ಇದ್ದಿದ್ದು ಇದ್ದರೆ ನಮಗೆ ತುಂಬ ಅನುಕೂಲವಾಗುತ್ತದೆ ಇಂಥ ವ್ ಒಂದು ವ್ಯವಸ್ಥೆಯನ್ನು ಸರಕಾರ ಮಾಡಿಕೊಡುವಲ್ಲಿ ನಮಗೆ ಅಗ ಅಗತ್ಯವಿದೆ ಅದನ್ನು ಮಾಡಿಕೊ ಕೊಡೋ ಕೊಡತಕ್ಕದ್ದು ಅಂತೇಳಿ ನಾವು ಹೇಳುತ್ತೇವೆ ಎಂದರೆ ಜನರ ಅನುಕೂಲತೆಗಾಗಿ ಸಾರ್ವಜನಿಕ ಅನುಕೂಲತೆಗಾಗಿ ಇದನ್ನು ನಾವು ತಾವು ಮಾಡಿ ಮಾಡಬೇಕಾಗುತ್ತದೆ ಸರಕಾರದ ವತಿಯಿಂದ ಸಾರಿಗೆ ಇಲಾಖೆಯ ಬಗ್ಗೆ ಹೇಳುವುದಿದ್ದರೆ ಸಾರಿಗೆ ಇಲಾಖೆ ಇಲ್ಲಿ ಪ್ರೈವೇಟ್ ಬಸ್ಗಳು ಇದ್ದಿದ್ರಿಂದ ಸರಕಾರಿ ಬಸ್ಸಿಗೆ ಆದ್ಯತೆ ಕಮ್ಮಿ ಸರಕಾರಿ ಬಸ್ಸು ನಿಜವಾಗಿಯೂ ನಮಗೆ ಬೇಕಾಗಿರುತ್ತದೆ ಇವಾಗ ಮಂಗಳೂರಿಂದ ಉಡುಪಿ ತನಕ ಬೇಕಾದಷ್ಟು ಪ್ರೈವೇಟ್ ಬಸ್ಸು ಎಕ್ಸ್ಪ್ರೆಸ್ ಬಸ್ಸು ಸರ್ವಿಸ್ ಬಸ್ಗಳೆಲ್ಲ ಇದ್ದರೂ ಗೌರ್ಮೆಂಟ್ ಬಸ್ಸಿನ ಅಲ್ಲಿ ನಿಲುಗಡೆ ಇರುವುದಿಲ್ಲ ಪ್ರೈವೇಟ್ ಬಸ್ಸು ಅಲ್ಲಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ ಒಂದು ಕಡೆಯಿಂದ ಒಂದು ಕಡೆಂದ ಎಕ್ಸ್ಪ್ರೆಸ್ ಬಸ್ನವ್ರು ಸ್ಟಾಪ್ ಕೊಟ್ಟರೆ ಈ ಗೌರ್ಮೆಂಟ್ ಬಸ್ಸು ಬ ಬಹು ಬಹಳ ವಿರಳ ಸಾರಿಗೆ ಇಲಾಖೆ ಮುಖಾಂತರ ಹೇಳುವುದಿದ್ದರೆ ಪಡುಬಿದ್ರೆಯಿಂದ ಕಾರ್ಕಳಕ್ಕೆ ಹೋಗಲಿಕ್ಕೆ ಯಾವುದೇ ಗೌರ್ಮೆಂಟು ಬಸ್ ಇಲ್ಲದೆ ಜನರು ಪರದಾಡ್ತಾರೆ ಶಾಲಾ ಮಕ್ಕಳಿಗೆ ಭಾಳ ತುಂಬ ತೊಂದರೆಯಾಗಿದೆ ಶಾಲಾ ಮಕ್ಕಳು ಬೆಳಿಗ್ಗೆ ಎಂಟು ಗಂಟೆ ಸಮಯಕ್ಕೆ ನೋಡಿದರೆ ಒಂದು ಬಸ್ಸು ಹತ್ತುವರೆ ಬ ಭಾಳ ತರಾತುರಿಯಿಂದ ಹತ್ತಿ ಆ ಬಸ್ಸನ್ನು ಒಳಗೆ ಹೋಗುವಂಥ ಕೂಡ ವ್ಯವಸ್ಥೆ ಇರುವುದಿಲ್ಲ ಅಷ್ಟು ರಶ್ ಇರುತ್ತದೆ ಇದರಿಂದ ಮಕ್ಕಳಿಗೆ ಭಾಳ ತೊ ತೊಂದರೆಯಾಗುತ್ತದೆ ಇದರಿಂದ ನಮಗೆ ಸಾರಿಗೆ ಇಲಾಖೆಯಿಂದ ಅಂತಹ ಒಂದು ಕೆಲಸವನ್ನು ಒಂದು ಬಸ್ಸುಗಳನ್ನು ವ್ಯವಸ್ಥೆಯನ್ನು ಒಂದು ಎರಡು ಎರಡು ಒಂದು ಬೆಳಿಗ್ಗೆ ಒಂದು ಎರಡು ಬಸ್ಸು ಸಂಜೆ ಒಂದು ಎರಡು ಬಸ್ಸು ಸಾರಿಗೆ ಇಲಾಖೆಯವರ ಮುಖಾಂತರ ಆ ಬಸ್ಸನ್ನು ಹಾಕಿದರೆ ಭಾಳ ತುಂಬಾ ಅನುಕೂಲ ಅದೇ ತರಹ ಈ ಶಾಲೆ ಮಕ್ಕಳೆಲ್ಲ ಒಟ್ಟಿಗೆ ಹೋಗುವಾಗ ಭಾಳ ತುಂಬ ತುಂಬ ತೊಂದರೆ ಆಗುತ್ತದೆ ಇದರಲ್ಲಿ ಹೆಣ್ಣು ಮಕ್ಕಳು ಭಾಳ ಬ ಮುತುವರ್ಜಿಯಿಂದ ಬ ಭಾಳ ತೊಂದರೆ ಅನುಭವಿಸ್ಕೊಂಡು ಆ ಸಂಕಟವನ್ನು ಆಯ್ದಿಸುಕೊಂಡು ಬಸ್ಸಿನ ಮಧ್ಯೆ ನಿಂತು ಅಗಲ ಜೋತಾಡಿಕೊಂಡು ಹೋಗುವಂಥ ಸಮಸ್ಯೆಯು ತಪ್ಪುತ್ತದೆ ಆದ್ದರಿಂದ ಇಂಥ ಕೆಲಸವನ್ನು ಸರಕಾರ ಆದಷ್ಟು ಗಮನ ಕೊಟ್ಟು ಸರಕಾರದ ವತಿಯಿಂದ ಈ ಕೆಲಸವನ್ನು ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿ ಅದನ್ನು ಕೇಳಿಕೊಳ್ಳುತ್ತೇವೆ ಶಿಕ್ಷಣ ಇಲಾಖೆ ಮುಖಾಂತರ ಹೇಳುವುದಿದ್ದರೆ ಶಿಕ್ಷಣ ಇಲಾಖೆ ಸರಕಾರಿ ಶಾಲೆಗಳು ಇದೆ ಅದರಲ್ಲಿ ಶಾ ಆ ಶಾಲೆಗಳಲ್ಲಿ ಮಕ್ಕಳೆಲ್ಲ ಕಮ್ಮಿ ಹೋಗುತ್ತಾರೆ ಏಕಂದ್ರೆ ಪ್ರೈವೇಟು ಶಾಲೆಗಳು ಇರುವುದರಿಂದ ಇವಾಗ ಒಂದು ಶಿಕ್ಷಣ ಒಂದು ಎಲ್ಲಿ ಹೆಚ್ಚು ಅದಕ್ಕೆ ಒತ್ತುಗಳನ್ನು ಕೊಡುತ್ತಾರೆ ಅಥವಾ ಶಿಕ್ಷಣವನ್ನು ಯಾವ ಮುಖಾಂತರ ಕಲಿಸ್ತಾರೆ ಆ ಟೀಚಿಂಗ್ ಹೇಗಿರುತ್ತದೆ ಅದು ಕನ್ನಡ ಮಾಧ್ಯಮವೇ ಅಥವಾ ಇಂಗ್ಲೀಷ್ ಮಾಧ್ಯಮವೇ ಇದನ್ನು ಅವಲಂಬಿಸ್ಕೊಂಡು ಹೋಗುತ್ತದೆ ಇಂಗ್ಲೀಷ್ ಮಾಧ್ಯಮವನ್ನು ಈಗಿನ ಜನರು ಹೆಚ್ಚಿಗೆ ಅದನ್ನು ಮೆಚ್ಚಿಗೊಳ್ಳುವುದರಿಂದ ಅಥವಾ ತಮ್ಮ ಮಕ್ಕಳು ಇಂಗ್ಲೀಷನ್ನೇ ಕಲಿಯಬೇಕು ಅಂದು ಅದನ್ನು ತರಾತುರಿಯಲ್ಲಿರುವುದರಿಂದ ಕನ್ನಡಕ್ಕೆ ಹೆಚ್ಚಿಗೆ ಪ್ರಾದಾತ್ಯನ್ ಪ್ರಾಧಾನ್ಯತೆಯನ್ನು ಕೊಡುವುದಿಲ್ಲ ಇದು ಈ ಶಿಕ್ಷಣವನ್ನು ಅದನ್ನು ಬೆಳೆಸಬೇಕಾದ್ರೆ ಕನ್ನಡ ಶಾಲೆಯಲ್ಲೂ ಕೂಡ ಅಂಥದ್ದೇ ಸವಲತ್ತನ್ನು ಕೊಟ್ಟು ಎಲ್ಲ ಎಂಥ ಬೇ ಮಕ್ಕಳಿಗೆ ಟೀಚರ್ಸ್ಗಳು ಆ ಥರ ಬಾಕಿ ಬಸ್ಸಿನ ವ್ಯವಸ್ಥೆ ಇಂಥದ್ದನ್ನೆಲ್ಲ ಮಾಡಿಕೊಟ್ಟರೆ ಆವಾಗ ಮಕ್ಕಳ ತಾಯಿ ತಂದೆರಿಗೆ ಕೂಡ ನಾವು ಕನ್ನಡ ಶಾಲೆಗೆ ಹಾಕಿ ನಮ್ಮ ಮಕ್ಕಳಿಗೆ ಕಳಿಸ್ಬೋದೊಂದು ಆಗ್ತಾ ಆಗ್ತದೆ ಮುಂಚಿನ ಕಾಲದಲ್ಲೆಲ್ಲ ಕನ್ನಡ ಶಾಲೆಗೆ ಹೋಗಿ ಎಲ್ಲ ದೊಡ್ಡ ದೊಡ್ಡ ಹು ಹುದ್ದೆಯನ್ನು ಅವರು ಗಿಟ್ಟಿಸಿಕೊಂಡಿದ್ದಾರೆ ಇವಾಗ ಇಂಗ್ಲೀಷ್ ಶಾಲೆಗೆ ಹೋದರೂ ಕೂಡ ಅದನ್ನು ಪೂರ್ತಿಯಾಗಿ ಮಾಡುವ ಹಾಗಿಲ್ಲ ಮತ್ತು ಏನು ಎಂತ ಎಷ್ಟು ಕಲಿತರು ಉದ್ಯೋಗದ ಕೊರತೆ ಇದರಿಂದ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟು ಆ ಕನ್ನಡ ಶಿಕ್ಷಣದಲ್ಲಿ ಮಕ್ಕಳಿಗೆ ಬೇಕಾದಂಥ ಸೌಕರ್ಯವನ್ನು ಒದಗಿಸಲು ಆಯಾ ಊರಿನ ಆಯಾ ಕನ್ನಡ ಶಾಲೆಗಳಿಗರಿಗೇ ಪ್ರಾತಿನಿಧ್ಯತೆಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ ಇದಕ್ಕೆ ಎಲ್ಲ ಸರಕಾರ ಸರಕಾರ ಅದಕ್ಕೆ ಒತ್ತು ಕೊಟ್ಟರೆ ಮಾತ್ರ ಅದು ಸಾಧ್ಯತೆ ಅಂತ ಹೇಳಿ ನಾವು ಈ ಬಗ್ಗೆ ಶಿಕ್ಷಣದ ಬಗ್ಗೆ ಹೇಳಲಿಕ್ಕೆ ಬಯಸುತ್ತೇವೆ